ಸರ್ ನೀವು ಕೃತಿ ಅವ್ರ ಪೇರೆಂಟ್ಸಾ ಹಾಂ ನಮಸ್ತೆ ಸರ್ ನಾಳೆ ಕೃತಿ ಅವ್ರ ಎಲ್ಲ ಪೆರೆಂಟ್ಸ್ಗೂ ಸಮೇತ ಪೇ ಇದು ಕರೆದಿದ್ವಿ ಮೀಟಿಂಗ್ ಕರೆದಿದ್ವಿ ಹಾಗಾಗಿ ನೀವು ಕೃತಿ ಅವ್ರ ಪೇರೆಂಟ್ಸ್ ಆಗಿರೋದ್ರಿಂದ ನಿಮ್ಗೂ ಮುಂಚೆಯೇ ಮುಂಚಿತವಾಗಿ ನಾವು ಇನ್ಫಾಮ್ ಮಾಡ್ತಾಯಿದ್ದೀವಿ ನೀವು ಮೀಟಿಂಗ್ಗೆ ಅಟೆಂಡ್ ಆಗಿ ಸರ್ ಓಕೆ ಓಕೆ ಸರ್ ಹೋದ ತಿಂಗಳಯ ಆ ರೀತಿ ಹಾಂ ಸರ್ ನಾವು ಈಗ ಎಸ್ಸೇ ಒನ್ ಆಗ್ತಿದೆ ಸರ್ ಆ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತಹೇಳಿ ನಾವು ಮೀಟಿಂಗ್ ಹರೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಹೋದ್ಸರಿ ಆದಂಗೆ ಈ ಸರಿ ಆಗೋಲ್ಲ ಈ ಸರಿ ಫುಲ್ಲಿ ಪ್ಲಾನ್ ಇಟ್ಕೊಂಡು ನಾವು ಕರೆಕ್ಟಾಗಿ ಟೈಮ್ ಟೇಬಲು ಟೈಮ್ ಮೈಂಟ್ ಟೈಮ್ ಕೀಪ್ ಅಪ್ ಮಾಡ್ತಾಯಿದ್ದೀವಿ ಮತ್ತೆ ನಿಮ್ಗೆ ಎಲ್ರಿಗೂ ಯಾರಿಗೂ ಡಿಶ್ಟರ್ಬ್ ಆಗ್ದಂಗೆ ಬೇಜಾರಾಗ್ದಂಗೆ ನಿಮ್ಮ ಮಕ್ಕಳ ಪಾಸಿಟಿವಿಟಿ ನಾವೆಲ್ಲವೂ ಇನ್ಪೊಮೇಷನ್ ಕೊಡ್ತೀವಿ ಸರ್ ಹೋದ್ಸರಿ ಆಗಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಬೇಕಾದರೆ ಆದರೆ ಹೋದ್ಸರಿ ಕೆಲವೊಂದು ಬದಲಾವಣೆಗಳು ಏನು ಆಗಿತ್ತು ಆ ಬದಲಾವಣೆ ಈಗ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಸರ್ ಈ ಸರಿ ತಪ್ದೆ ನೀವು ಮೀಟಿಂಗ್ ಅಟೆಂಡಾಗಿ ಹ್ಞೂ ಓಕೆ ಶೋರ್ ಶೋರ್

ಖಂಡಿತ ಸರ್

ಹೌದು

ಖಂಡಿತ ಸರ್ ಈ ಸರಿ ಇಲ್ಲ ಸರ್ ಇಲ್ಲ ಸರ್ ನೀವ್ ಹೇಳಿದಹಾಗೆಯೇ ನಾವು ಆಗಲೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ನೀವು ಬಂದು ನೋಡಿ ಸರ್ ಈ ಸರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಹೇಳಿದ್ದೀವಿ ಆಯಾ ಸ್ಥಳದಲ್ಲಿ ಆಯಾ ಟೀಚರ್ನ ಕಾಂಟಾಕ್ಟ್ ಮಾಡಿ ನೀವು ನಮಗೆ ಹೇಳಿ ನಾವು ಅವ್ರಿಗೆ ಮುಂದಿನ ಹಂತದಲ್ಲಿ ಅವ್ರನ್ನ ಯಾವ್ರೀತಿ ಕ್ಲಾಸ್ ತೊಗೊಬೇಕು ಅದನ್ನು ತೊಗೊಳ್ತೀವಿ ಅಂದರೆ ಬದಲಾವಣೆಗಳೇನಾದ್ರೂ ಇದ್ರೆ ಅಂದರೆ ಟೀಚರಿಂದ ತಪ್ಪಾಗಿದ್ರೆ ಅವ್ರು ಅದನ್ನು ತಿದ್ಕೊಳ್ಳೊ ಪ್ರಯತ್ನ ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು